ಹಲೋ ಸರ್ ನಮಸ್ಕಾರ ಸರ್ ನಾನು ನಿಮ್ಮ ಹೋಟಲ್ನಲ್ಲಿ ಫುಡ್ ಆರ್ಡ್ರ್ ಮಾಡಿದ್ದೆ ನನಗೆ ಆ ಫುಡ್ಡಿಂದು ಸ್ಥಿತಿ ಗತಿ ತಿಳ್ಕೊಬೇಕಾಗಿತ್ತು ಏಕೆಂತಂದರೆ ನಾನು ಆರ್ಡ್ರ್ ಮಾಡಿ ಒಂದು ವರೆ ತಾಸಾಯಿತು ನಿಮ್ದು ಹೋಟಲ್ನಿಂದ ನಾನು ಒಂದು ಪನ್ನೀರು ಎರ್ಡು ರೊಟ್ಟಿ ಮತ್ತು ಕರ್ಡ್ ರೈಸು ಒಂದು ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ ಸರ್ ಅದು ಇನ್ನೂ ನನಗೆ ಏನು ಸ್ಟೇ ಗೊತಾಗ್ತಾಯಿಲ್ಲ ನನ್ನ ಫುಡ್ಡು ಯಾವಾಗ ಡೆಲಿವರಿ ಆಗುತ್ತೆ ಅಂತಲೂ ಅದನ್ನು ಗೊತಾಗ್ತಾಯಿಲ್ಲ ನಾವು ಆವಾಗಿಂದ ನಾವು ವೇಟ್ ಮಾಡ್ತಾಯಿದ್ದೀವಿ ಲಾಸ್ಟ್ ಟೈಮು ಹಿಂಗೆ ಆಗಿದೆ ಸರ್ ಡೆಲಿವರಿ ಬಾಯು ತುಂಬ ಲೇಟಾಗಿ ಮಾಡಿ ಬಂದ ನಮ್ಮ ಮನೆಯವ್ರೆಲ್ಲ ನಾವು ವೇಟ್ ಮಾಡಿ ನನ್ನ ಮಕ್ಕಳೆಲ್ಲ ಮಲ್ಕೊಂಡ್ಬಿಟ್ಟರು ಅವನು ಫುಡ್ಡೂ ತುಂಬನೇ ಲೇಟ್ ಮಾಡಿ ತಂದನು ಆ ಫುಡ್ಡೂ ನನಗೆ ಅದು ನಾ ಏನು ಆಡ್ರು ಮಾಡಿದೆ ಆ ಫುಡ್ನೂ ತರಲಿಲ್ಲ ಬೇರೆ ಫುಡ್ಡೇ ತಂದನು ಬೇರೆ ಫುಡ್ಡು ತಂದು ಮತ್ತೆ ವಾಪಸ್ ಹೋಗಿ ಹೋಟಲ್ಗೆ ಮತ್ತೆ ನನ್ನ ಪಾರ್ಸಲು ವಾಪಸ್ ತಗೊಂಡು ಬಂದನು ಅದು ನಮಗೆ ಲಾಸ್ಟ್ ಟೈಮ್ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಮತ್ತು ಅವ್ನ ಬಿಹೇವಿವರು ಚೆನ್ನಾಗಿ ಆಗಲಿಲ್ಲ ಅವ್ನು ನಮ್ಗೆ ಇಷ್ಟನೂ ಆಗಲಿಲ್ಲ ಅವನು ಅದಕ್ಕೆ ಸರ್ ಮತ್ತೆ ಈಗ ನನ್ನ ಫುಡ್ಡು ನಿಮ್ಮ ಹತ್ತಿರ ಆರ್ಡ್ರ್ ಮಾಡಿದ್ದೀನಿ ಬಟ್ ನನ್ನ ಫುಡ್ಡಿಂದು ಏನು ಸ್ಥಿತಿಗತಿ ಅದಂತ ನಂಗೆ ಇನ್ನೂ ಗೊತಾಗ್ಲತ್ತಿಲ್ಲ ನಾವು ಆವಾಗಿಂದ ವೇಟ್ ಮಾಡ್ಲಾತ್ತಿದ್ದೀವಿ ಸರ್ ರೇ ಅದು ಹೇಳಿ ನಿಮ್ಮ ಡೆಲಿವರಿ ಬಾಯಿ ಬಿಟ್ಟಿದ್ದಾರ ಅಥ್ವಾ ಏನು ನನ್ನ ಫುಡ್ ಇನ್ನೂ ರೆಡಿ ಆಗಿಲ್ವ ನಮಗೆ ಅದು ಬಗ್ಗೆಯೂ ತಿಳ್ಕೊಳ್ಬೇಕಾಗಿದೆ ಮತ್ತು ನಿಮ್ಮ ಹತ್ತಿರ ಏನಾದರೂ ಸ್ಪೆಷಲ್ ಆಫರ್ ಇದ್ದರೆ ನಮಗೆ ಹೇಳಿ ಸರ್ ಮತ್ತೆ ನಿಮ್ಮಲ್ಲಿ ಏನೇನು ಡಿಸ್ಕೌಂಟಲ್ಲಿ ಸಿಗುತ್ತೆ ಮತ್ತೆ ಫ್ಯಾಮ್ಲಿ ಜೊತೆ ಬಂದರೆ ಏನೇನು ಸಿಗ್ಬೋದು ಆಫರು ಡಿಸ್ಕೌಂಟು ನಮಗೆ ಸ್ವಲ್ಪ ಡೌಟಿದೆ ಅದರ ಬಗ್ಗೆ ನೀವು ತಿಳಿಸ್ಕೊಟ್ರೆ ಚೆನ್ನಾಗಿರ್ತಾಯಿತ್ತು ಮತ್ತೆ ಕೂತ್ಕೊಳ್ಳೋಕೆ ನಿಮ್ಮ ಹತ್ರ ಚೆನ್ನಾಗಿ ಪ್ಲೇಸ್ ಇದ್ದರೆ ನಮಗೆ ಹೇಳಿ ಮತ್ತೆ ಡೈನಿಂಗ್ ಹಾಲು ಮತ್ತು ಎಲ್ಲ ಸರೀಗಾಗಿದ್ದರೆ ನಮಗೆ ಹೇಳಿ ನಾವು ಆ್ಯಕ್ಚುಲಿ ಫ್ಯಾಮ್ಲಿ ಜೊತೆ ಬರಬೇಕಂತ ಪ್ಲ್ಯಾನ್ ಹಾಕ್ತಾಯಿದ್ವಿ ನೀವು ನಮಗೆ ಅದ್ರ ಬಗ್ಗೆ ಇನ್ಫೊಮೇಷನ್ ಕೊಟ್ಟರೆ ತುಂಬ ಒಳ್ಳೇದಿತ್ತು ಅಲ್ಲಿ ಸ್ವಿಮಿಂಗ್ ಫೂಲು ನಿಮ್ಮ ಹೋಟಲಲ್ಲಿ ಇದ್ದರೆ ನಮಗೆ ಹೇಳಿ ಮತ್ತು ಯಾವ್ಯಾವ ಫುಡ್ಡು ಚೆನ್ನಾಗಿರುತ್ತೆ ಮತ್ತು ಯಾವ್ಯಾವ ಫುಡ್ ರೆಡಿಯಾಗಿರುತ್ತೆ ಮತ್ತು ಸ್ಟಾರ್ಟರ್ ಏನಿದೆ ನಿಮ್ಮ ಹತ್ರ ಮತ್ತು ನಾನು ವೆಜ್ಜೂವೆಲ್ಲಿ ಏನೇನು ಸ್ಪೆಷಲ್ ಮಾಡ್ತೀರ ಮತ್ತು ವೆಜಿಟ್ರೇನಲ್ಲಿ ಏನೇನು ಸ್ಪೆಷಲ್ ಇದೆ ಮತ್ತು ಕೂಲ್ ಡ್ರಿಂಕ್ಸಲ್ಲಿ ಏನೇನಿದೆ ಮತ್ತು ಏನೇನು ಚಿಕನಲ್ಲಿ ಏನೇನು ವೆರೈಟಿ ಸಿಗ್ಬೋದು ನಿಮ್ಮ ಹತ್ರ ಮತ್ತು ಯಾವ್ಯಾವು ಫಾಸ್ಟ್ ಫುಡ್ಡಲ್ಲಿ ನಿಮಗೆ ಸಿಗ್ಬೋದು ಮತ್ತು ನಾನು ಅಲ್ಲಿಂದ ಏನಾದರೂ ಪಾರ್ಸಲ್ ತೊಗೋಬೋದ ಅಂತಂದೇ ಸಿಗ್ಬೋದ ನಿಮಗೆ ಅಲ್ಲಿ ರೆಡಿಯಾಗಿ ಮತ್ತು ಅಂತ ಕೇಳ್ತಾಯಿದ್ದೀನಿ ಮತ್ತು ಆಮೇಲೆ ನನ್ನ ಪಾರ್ಸಲ್ ಏನು ಆಯಿತು ಅಂತಲೂ ನನಗೆ ಸ್ವಲ್ಪ ತಿಳಿಸ್ಕೊಟ್ರೆ ಚೆನ್ನಾಗಿದೆ ಏಕೆಂದರೆ ಲಾಸ್ಟ್ ಟೈಮು ಈ ಥರ ಲೇಟಾಗಿ ಬಂದಿದೆ ನಾವು ವೇಟ್ ಮಾಡ್ತಾಯಿದ್ದೀವಿ ಸೊ ದಯಮಾಡಿ ಪ್ಲೀಸ್ ನನ್ನ ಆರ್ಡರು ಎಲ್ಲಿದೆ ಅಂತ ಹೇಳಿ ಏನಾದರೂ ಇಲ್ಲಾಂದರೆ ಲೇಟಾಗಿ ಮಾಡಿಬಂದ್ರೆ ನಾನು ಅವ್ನಿಗೆ ದುಡ್ಡು ಕೊಡಲ್ಲ ಏನು ಮಾಡಲ್ಲ ಮತ್ತು ನಾ ದುಡ್ಡು ಪಾರ್ಸಲ್ ತೊಗೊಂಡು ಅವ್ನಿಗೆ ವಾಪಸ್ ಕಳಿಸ್ಬಿಡ್ತೀನಿ ನೋಡಿ ಸರ್ ಏಕೆಂದರೆ ನಾನು ತುಂಬ ಹೊತ್ತಿಂದ ವೇಟ್ ಮಾಡ್ತಾಯಿದ್ದೀನಿ ನಿಮ್ಮ ಹೋಟಲ್ ಬಗ್ಗೆ ನಾನು ತುಂಬ ರೆಸ್ಪೆಕ್ಟ್ ಇತ್ತು ಬಟ್ ಏಕೆಂದ್ರೆ ತುಂಬ ಜನ ಹೇಳಿದರು ಆ ಹೋಟಲಲ್ಲಿ ತುಂಬ ಚೆನ್ನಾಗಿದೆ ಊಟ ಸಿಗುತ್ತೆ ಅಂತ ಅದಕ್ಕೆ ಆರ್ಡ್ರ್ ಮಾಡಿದ್ದೆ ಬಟ್ ಆದರೆ ನೀವು ತುಂಬನೇ ಲೇಟ್ ಮಾಡಿದ್ದೀರ ಆದರೆ ನಾನು ಪಾರ್ಸಲ್ ತಗೊಂಡರೆ ನಾನು ನಿಮಗೆ ದುಡ್ಡು ಪೇ ಮಾಡೋಕ್ಕಾಗಲ್ಲ ನಾ ಆ ಥರನೇ ಅವನಿಗೆ ಖಾಲಿ ಕೈಯ್ಯಿಂದ ನಿಮ್ಮದು ಡೆಲಿವರಿ ಬಾಯ್ಗೆ ಕಳಿಸಬೇಕಾಗುತ್ತೆ ಅದಕ್ಕೆ ನಾನು ನಿಮಗೆ ಒಂದ್ಸಲ ಕೇಳ್ಬೇಕಂತ ನಾನು ನಿಮಗೆ ಕಾಲ್ ಮಾಡಿದ್ದೆ ಅದಕ್ಕೆ ನೀವು ಸರಿಯಾಗಿ ನನ್ಗೆ ಇನ್ಫೊಮೇಷನ್ ಕೊಟ್ಟರೆ ನಾನು ವೇಟ್ ಮಾಡ್ತೀನಿ ಇಲ್ಲ ಅಂದರೆ ನಾನು ಫುಡ್ಡನ್ನೂ ಕ್ಯಾನ್ಸಲ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನೀವು ನಿಜ ಇವಾಗ ಹೇಳಿದ್ರೆನಾ ಸರಿ ಸರ್ ಓಕೆನಾ ಬಾಯ್